ಹಲೋ ಹಾಂ ನಮಸ್ತೆ ಹೇಳಿ ಮೇಡಮ್ ಹೌದು ನಾನು ಅಧ್ಯಕ್ಷೆ ಅದರದ್ದು ಹೇಳಿ ಅದು ನೀವು ಸೇರೋದಾದ್ರೆ ಅದು ಉಳಿತಾಯದ್ದು ಹಣ ವಾರಕ್ಕೆ ಐವತ್ತು ರೂಪಾಯಿ ಕಟ್ಟಬೇಕು ಜಾಸ್ತಿ ಸಹ ಕಟ್ಬೋದು ಅದು ಆಂ ಎಲ್ಲಿ ನಿಮಗೆ ಎಷ್ಟು ಸಾಧ್ಯ ಉಂಟು ಅಷ್ಟು ನೀವು ಕಟ್ಟಬೇಕು ಐವತ್ತು ರೂಪಾಯಿ ಆದರೆ ಐವತ್ತು ವಾರಕ್ಕೆ ಇಲ್ಲದಿದ್ದರೆ ನೂರಾದರೆ ನೂರು ನೀವೇ ಒಟ್ಟಾಗಿ ಎಲ್ಲ ಸೇರಿ ಸೇರಿ ಎಲ್ಲ ಆಂ ವಾರಕ್ಕೆ ಐವತ್ತು ರೂಪಾಯಿ ಹಾಗೆ ಹಾಂ ವಾರಕ್ಕೆ ಐವತ್ತು ರೂಪಾಯಿ ಹಾಗೆ ಕಟ್ಟಿ ವಾರ ವಾರ ಮೀಟಿಂಗ್ ಇರ್ತದೆ ಒಟ್ಟಾಗಿ ಮಾಡಲಿಕ್ಕೆ ಹಾಂ ಅದಕ್ಕೆ ಐವತ್ತು ಮತ್ತು ಸೌಲಭ್ಯ ಉಂಟು ಅದರಲ್ಲಿ ಎಲ್ಲ ಒಳ್ಳೆಯ ಒಳ್ಳೆಯ ಸೌಲಭ್ಯ ಉಂಟು ಮತ್ತು ಕಮ್ಮಿ ಬಡ್ಡಿಗೆಲ್ಲ ಲ್ವಾನೆಲ್ಲ ಸಿಗ್ತದೆ ಮತ್ತು ನಿಮಗೆ ಯಾರಿಗಾದರು ಹುಷಾರಿಲ್ಲದಿದ್ದರೆ ಇನ್ಸುರೆನ್ಸ್ ಅದೆಲ್ಲ ಮಾಡ್ಲಿಕ್ಕೆ ಉಂಟು ಸುರಕ್ಷದ್ದೆಲ್ಲ ಅದರಲ್ಲಿ ಮತ್ತು ಆಂ ಹುಷಾರಿಲ್ಲದಿದ್ದರೆ ಹಾಸ್ಪಿಟಲೆಲ್ಲ ಅಡ್ಮಿಟ್ ಆದರೆ ಹಣಯೆಲ್ಲ ಸಿಗ್ತದೆ ಅದರಲ್ಲೆಲ್ಲ ಸೌಲಭ್ಯ ತುಂಬ ಉಂಟು ಅದರಲ್ಲಿ ಮತ್ತು ನೀವು ಬರುವಾಗ ಸೇರಲಿಕ್ಕೆ ಬರುವಾಗ ಡಾಕ್ಯುಮೆಂಟ್ಸೆಲ್ಲ ತನ್ನಿ ಆಧಾರ ಕಾರ್ಡು ಪಾನ್ ಕಾರ್ಡು ಮತ್ತು ನಿಮ್ಮದು ಫೋಟೋ ಅದೆಲ್ಲ ಬೇಕು ಮತ್ತು ಮೀಟಿಂಗೆಲ್ಲ ಇರ್ತದೆ ಮೂರು ತಿಂಗಳಿಗೊಮ್ಮೆ ಮೀಟಿಂಗ್ ಇರ್ತದೆ ಅಲ್ಲಿ ನೀವು ಆಗ ಕರೆಯುವಾಗ ಹೋಗ್ಬೇಕು ಇಬ್ಬಿಬ್ರು ಹೋಗ್ಬೇಕು ಹೋಗಲಿಕ್ಕೆ ಅದಕ್ಕೆ ನನಗೆ ಹೋಗಲಿಕ್ಕೆ ಟೈಮಿಲ್ಲ ನಾನು ಹೋಗೋದಿಲ್ಲ ಅಂತ ಹೇಳಲಿಕ್ಕಿಲ್ಲ ಸೇರಿದ ಮೇಲೆ ಅದು ಎಲ್ಲರೂ ಹೋಗಲೇಬೇಕಾಗ್ತದೆ ಅದೆಲ್ಲ ರೂಲ್ಸೆಲ್ಲ ಉಂಟು ಸ್ವಲ್ಪ ಅದರಲ್ಲಿ ಹಾಗೆಲ್ಲ ಫಾಲೋ ಮಾಡಬೇಕು ನೀವು

ಅಲ್ಲ ಅದು ಗ್ರೂಪ್ ಇರುವ ತನಕ ನೀವು ಕಟ್ಟಬೇಕು ಗ್ರೂಪ್ ಬಿಡುವ ತನಕ ಕಟ್ತಿರ್ಬೇಕು ಅದರಲ್ಲಿ ವಾರ ವಾರ ಐವತ್ತು ಐವತ್ತು

ಹ್ಞೂ ಅದರ ಮುಖಾಂತರವೇ ನಾವು ಲ್ವೋನ್ ತೆಗ್ಯೋದಲ್ಲ ಹಣ ಅಂದರೆ ಆರು ತಿಂಗಳಾಗಬೇಕು ನಾ ನೀವು ಕಟ್ಟಿ ಸೇರಿ ನೀವು ಕಟ್ತೀರಲ್ವ ಹಣ ಆರು ತಿಂಗಳಾದ ಮೇಲೆ ಅದರಲ್ಲಿ ಲ್ವೋನ್ ತೆಗೆದು ಕೊಡೋದು ನಾವು ಆಂ ನಿಮಗೆ ಸಾಲ ಬೇಕಿದ್ರೆ ಬೇಕಿದ್ದರೆ ನಾವು ಆರು ತಿಂಗಳ ನಂತರವೇ ಅದು ಕೊಡಲಿಕ್ಕೆ ನಮಗೆ ಅದರಲ್ಲಿ ಲ್ವೋನ್ ತೆಗೆದೆಲ್ಲ ಹಾಗೆ

ಅದು ಈಗ ಆಗೋದಿಲ್ಲ ಒಂದು ಫೋರ್ಟಿನ್ ಅದು ಆಂ ನಲ್ವತ್ತು ವರ್ಷ ಆದರು ಆಗಬೇಕು ಆಯಿತು ನೋಡಿ ನಿಮಗೆ ಆಂ ಆಯ್ತು ಆಯಿತು ಇಡಿ